ವಿನಯ್ ಕುಮಾರಾ ನಾನು ಬ್ಯಾಂಗ್ಳೂರಿಂದ ಅಂತ ಫೋನ್ ಮಾಡ್ತಾಯಿರೋದು ನಮ್ಮ ಫ್ರೆಂಡ್ ನಿಮ್ಮ ನಂಬರ್ ಕೊಟ್ಟರು ನಾವು ಈ ಸಂಡೇ ಮೈಸೂರಿಗೆ ಬರ್ತಾ ಇದ್ದೀವಿ ಮೈಸೂರು ವಿಸಿಟ್ಟು ಎಲ್ಲ ಟೂರಿಸ್ಟ್ ಪ್ಲೇಸು ಚಾಮುಂಡೇಶ್ವರಿ ಟೆಂಪಲ್ಲು ಎಲ್ಲ ನೋಡೋಕ್ಕೆ ಬರ್ತಾ ಇದ್ದೀವಿ ಅದಕ್ಕೆ ನೀವು ಇದು ಪ್ಯಾಕೇಜ್ ಏನಾರೂ ಇದೆಯಾ ಆಮಾ ಎಷ್ಟು ಗಂಟೆಗೆ ಬರಬೇಕು ಪ್ಯಾಕೇಜ್ ಎಷ್ಟು ಪರ್ ಪರ್ಸನ್ ಎಷ್ಟು ಆಗುತ್ತೆ ಎಷ್ಟು ಜನ ಮಿನಿಮಮ್ ಕರ್ಕೊಂಡು ಹೋಗ್ತೀರ ಯಾವ ರೀತಿ ಫೆಸಿಲಿಟಿ ಇದೆ ಅಂತೆಲ್ಲ ಸೊ ಮಾಹಿತಿ ಬೇಕಿತ್ತಲ್ಲ ಅಲ್ಲ ಅದೇ ಎಷ್ಟಾಗುತ್ತೆ ಆಮೇಲೆ ಎಷ್ಟೊತ್ತಿಗ್ ಬರಬೇಕು ನಾವೊಂದು ಎಂಟು ಜನ ಇದ್ದೀವಿ ನಾವು ಬ್ಯಾಂಗ್ಳೂರಿಂದ ಬರೋದು ಮೇಯ್ನು ನಮಗೆ ಚಾಮುಂಡೇಶ್ವರಿ ಟೆಂಪಲ್ ನೋಡಬೇಕು ಅದೇ ಟೈಮಿಂಗ್ಸ್ ಹೇಳಿದ್ರೆ ನಾವು ಆ ಟೈಮಿಂಗುಗೆ ಬರ್ತೀವಿ ಜೊತೆಗೆ ಏನೇನು ಫೆಸಿಲಿಟಿ ಇದೆ ನಿಮ್ಮ ಇದರಿಂದ ಏನೇನು ಫೆಸಿಲಿಟಿ ಇದೆ ಏನೇನು ಮಾಡ್ತೀರ ಅದೆಲ್ಲ ನಮಗೆ ಮಾಹಿತಿ ಕೊಡಿ ಇಲ್ಲ ನಮ್ದು ಇಲ್ಲಿ ನಾವು ಟ್ರೈನಿಂದ ಬರ್ತೀವಿ ಸಾರ್ ಎಂಟು ಜನ ಇರೋದಲ್ಲ ಟ್ರೈನಲ್ಲೆ ಬಂದ್ಬುಡ್ತೀವಿ ಬೆಳಿಗ್ಗೆ ನಾವು ಎಷ್ಟೊತ್ತಿಗ್ ಬರಬೇಕು ಎಂಟು ಜನ ಎಂಟು ಜನ ಎಂಟು ಜನ ಹೌದ್ ಹೌದು ಅದು ನಿಮಗೆ ಸೇರಿದ್ದು ನೀವು ಟ್ರಾವೆಲ್ ಏಜೆಂಟು

ಸರಿ ಸರ್ ಅದು ಪ್ಯಾಕೇಜು ಎಷ್ಟಿದೆ ಅದು ಪ್ಯಾಕೇಜ್ ಎಷ್ಟಾಗುತ್ತೆ ಅದು ಲೆ ಎಂಟು ಜನಕ್ಕೂ ಸೇರಿ ಎಂಟು ಜನಕ್ಕೆ ಸೇರಿ ಐದು ಸಾವಿರ ಆಗುತ್ತೆ ಸರಿ ಸಾರ್ ಆಯಿತು ಹಾಂ ಹಾಂ ಹಾಂ ಸರಿ ಸರ್ ಆಯಿತು ಹಾಗಿದ್ದರೆ ಓಕೆ ಕನ್ಫರ್ಮ್ ಮಾಡ್ಕೊಳಿ ಆರ್ಡರು